ನಮ್ಮ ಶಾಲೆಯಲ್ಲಿ ಹಲವಾರು ರೀತಿ ಯಾವ್ದಾದ್ರೂ ಸಹ ಕಾರ್ಯಕ್ರಮಗಳು ಆದರೆ ನಾವು ಅಂದರೆ ನೃತ್ಯ ಮಾಡುವುದು ಮತ್ತೆ ಆಟ ಆಡುವುದು ಅಂದರೆ ತುಂಬ ರೀತಿ ನಾವು ಕೌಶಲ್ಯಗಳನ್ನು ತುಂಬ ಇತ್ತು ನಮಗೆ ತುಂಬ ಜನ ಪರಿಚಯ ಎಲ್ಲ ರೀತಿಯನ್ನು ಮಾಡಿಕೊಂಡು ನಾವು ಅವ್ರಹತ್ರ ಚೆನ್ನಾಗಿ ಇದ್ದುಕೊಂಡು ತುಂಬ ಪ್ರತಿಭೆಗಳನ್ನು ನಾವು ತುಂಬ ಗಳಿಸಿದ್ವಿ ಮತ್ತು ನೃತ್ಯ ಮಾಡುವುದು ಹಾಡು ಹಾಡುವುದು ಇದೇ ರೀತಿ ಯಾವ್ದಾದ್ರೂ ಕಾರ್ಯಕ್ರಮವಾದ್ರೆ ಅಲ್ಲಿ ಹಾಡುವುದು ಮತ್ತು ದಿನ ಬೆಳಗ್ಗೆ ಎದ್ದು ಸಂಸ್ಕೃತ ಹಾಡಿಸ್ತಾರೆ ಮತ್ತು ನಾವು ಯಾವಾಗಲೂ ಒಳ್ಳೊಳ್ಳೆಯ ಪ್ರತಿಭೆಗಳನ್ನು ನಾವು ಕಲ್ತಿದೀವಿ ನಮ್ಮ ಶಾಲೆಯಲ್ಲಿ ನಾವು ಹಲವಾರು ರೀತಿಯ ಹೊಂದಿದ್ದು ಮತ್ತು ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ನಾವು ತುಂಬ ರೀತಿ ಕಾ ಎಲ್ಲರೂ ನೃತ್ಯ ಮತ್ತು ಸಹ ಹಾಡು ಹಾಡುವುದು ಮತ್ತು ಹೀಗೆ ಯಾವಾದರೂ ಆಟ ಆಡಿಸಿದ್ರೆ ಆಟ ಆಡುವುದು ಎಲ್ಲಾದನ್ನು ಬಲಸ್ಕೊಂಡಿದಿನಿ ಮತ್ತು ಖೋಖೋ ಕಬಡ್ಡಿ ಮತ್ತು ಪುಟ್ಬಾಲ್ ವಾಲಿಬಾಲ್ ಎಲ್ಲ ರೀತಿಯ ಆಟಗಳನ್ನು ಆಡ್ಸಿದ್ದಾರೆ ಇಲ್ಲಿ ನೃತ್ಯ ಭಾವಗೀತೆ ಹಾಗೂ ಜನಪದ ಗೀತೆ ಮತ್ತು ಇನ್ನೂ ಹಲವಾರು ರೀತಿಗಳ ಪ್ರತಿಭೆಯನ್ನು ಹೊಂದಿದ್ದೆ ಮತ್ತು ನಮ್ಮ ಶಾಲೆಯಲ್ಲಿ ನಾವು ನಮಗೆ ಎಲ್ಲ ಅವಕಾಶವನ್ನು ಇತ್ತು ಅದು ಇದು ಅವಕಾಶ ಇದ್ದೋರಿಗೆ ಅಂತಲ್ಲ ಎಲ್ಲ ರೀತಿಯಲ್ಲೂ ಅವಕಾಶ ಇತ್ತು ಬಳಸ್ಕೊಳೋರ್ ಬಳಸ್ಕೋತಿದ್ರು ಇಲ್ಲ ಅಂದರೆ ಇಲ್ಲ ನಾವು ಎಲ್ಲ ರೀತಿಯಲ್ಲೂ ಬಳಸ್ಕೊಂಡಿದಿನಿ ನಾನು ಬೆಳೆಸಿಕೊಂಡು ನಮ್ಮ ನಮ್ಮ ಶಾಲೆಯಲ್ಲಿ ಹಲವಾರು ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದರು ಅವಾ ಅದೇ ರೀತಿಯಲ್ಲಿ ನಾನು ಯಾವಾಗಲೂ ಅಲ್ಲಿ ಪ್ರತಿಭೆಯ ಪ್ರತಿಭೆಯ ರೀತಿ ನಾನು ಮಾ ಪ್ರತಿಭೆಯ ಪ್ರತಿಭೆ ರೀತಿ ಎಲ್ಲ ಸ್ಪಿ ಎಲ್ಲ ಸಂಭಾಷಣೆಗಳನ್ನು ನಾನು ಮಾಡ್ತಿದ್ದೆ ಮತ್ತು ಹಾಡು ಹಾಡುವುದು ಭಾವಗೀತೆ ಮತ್ತು ದೇಶ ಭಕ್ತಿಗೀತೆ ಹಾಡು ಹಾಡುವುದಕ್ಕೆ ತುಂಬ ರೀತಿಯಿತ್ತು ಸಂಸ್ಕೃತಿ ಅಂದರೆ ಡ್ಯಾ ಎಲ್ಲಿ ಸಂಸ್ಕೃತಿ ಮಾಡುವುದು ನೃತ್ಯ ಮಾಡುವುದು ಇದೇ ರೀತಿ ಹಲವಾರು ರೀತಿ ಹೊಂದಿದ್ದು ಈ ಮತ್ತು ಯಾವಾಗಲೂ ಒನ್ಸ್ ನಮ್ಮ ಶಾಲೆಯಲ್ಲಿ ಹಾಡು ಹಾಡಿಸ್ತಿದ್ರು ಮತ್ತು ಸಂಸ್ಕೃತಿ ಇದೇ ರೀತಿ ನಮ್ಮ ಕೌಶಲ್ಯವನ್ನು ಬೆರೆತು ನಾನು ಹಲವಾರು ರೀತಿ ನಮ್ಮ ಶಾಲೆಯಲ್ಲಿ ಕಲಿತುಕೊಂಡಿದ್ದೇನೆ